ತರಕಾರಿ ಅಂಗಡಿಯಲಾ ಇದು ಹಾಂ ಹಾಂ ನನ್ಗೆ ಸ್ವಲ್ಪ ತರಕಾರಿ ಬೇಕಿತ್ತು ರೇಟ್ ಸ್ವಲ್ಪ ಹೇಳ್ತೀರಾ ನೀವು ಟಮೆ ಟಮೇಟೋ ಹೇಗಿದೆ ಕಡಿಮೆ ಇಲ್ಲವಾ ಏನಂತ ಹೇಳ್ದ್ರಿ ನಮಗೊಂದು ನೀವು ಕಡ್ ರೇಟ್ ಕಡಿಮೆ ಮಾಡಿದರೆ ನಮ್ಗೆ ಸ್ವಲ್ಪ ಜಾಸ್ತಿಯೇ ತೊಗೊಳೋ ಪ್ಲಾನ್ ಇತ್ತು ಅಯ್ಯೋ ಒಂದು ಹತ್ತು ಕೆಜಿ ಅಂದರೆ ನೀವು ಎಷ್ಟು ರೂಪಾಯಿ ರೇಟ್ ಹಾಕ್ತೀರಿ ಎರಡೇ ರೂಪಾಯಿ ಏರಿಸ್ತಿರೋದಾ ನೀವು ಕಡಿಮೆ ಮಾಡೋದಿಲ್ಲ ಇನ್ನು ಹಾಂ ಮತ್ತೆ ಬೇರೆ ತರಕಾರಿ ಬೇರೆ ತರಕಾರಿ ತೊಗೊಳಬೇಕಂತ ಮಾಡಿದ್ವಿ ನಾವು ನೀವು ರೇಟ್ ಕಡಿಮೆ ಮಾಡಿದರೆ ಬೇರೆ ತರಕಾರಿ ಅಲ್ಲ ನೀವು ಎರಡೇ ರೂಪಾಯಿ ಏರಿಸ್ತಾ ಇದ್ದೀರಿ ಸ್ವಲ್ಪ ಜಾಸ್ತಿ ಸ್ವಲ್ಪ ಕಡಿಮೆ ಮಾಡಿ ಇನ್ನೂ ಒಂದು ಮೂವತ್ತೈದು ರೂಪಾಯಿ ಕೆಜಿ ಮಾರ್ತೀರಾ ನೀವು ಅದು ಟಮೇಟೋ ಒಂದು ಹತ್ತು ಕೆಜಿ ಈರುಳ್ಳಿ ಹೇಗಿದೆ ಮೂವತ್ತಾ ರೇಟ್ ಕಡಿಮೆ ಇದೆ ನೀವು ಎಲ್ಲ ಜಾಸ್ತಿಯೇ ಹೇಳ್ತಾ ಇದ್ರಲ್ಲಾ ಅಲ್ಲ ಎಷ್ಟೇ ಪ್ರೈಸ್ ಇದ್ದರೂ ನಾವು ಜಾಸ್ತಿ ತೊಗೊತೀವಿ ಅಂತ ಹೇಳಿ ನೀವು ಸ್ವಲ್ಪ ಕಡಿಮೆ ಮಾಡ್ಬೋದಲ್ಲ ಹಾಂ ಹಾಂ

ನಮ್ಗೆ ಒಂದು ಅದೂ ಒಂದು ಹತ್ತು ಕೆಜಿ ಬೇಕಿತ್ತು ಈರುಳ್ಳಿ ಕೂಡ

ಮತ್ತೆ ಆಲೂ ಹೇಗಿದೆ ಮೂವತ್ತಾ ಅಲ್ಲ ನೀವು ಅಲ್ಲ ನೀವು ರೇಟ್ ಹೇಳ್ತಿರೋದು ನೋಡಿ ನಾವು ಜಾಸ್ತಿ ತೊಗೊಳೋ ಪ್ಲಾನೇ ಹೋಗ್ಬಿಡ್ತದೆ ನೀವು ಇಷ್ಟೆಲ್ಲ ರೇಟ್ ಹೇಳ್ತ ಇದ್ದೀರಿ

ಹಾಂ ನಾನು ಯಾವುದೂ ಕಾಲ್ ಮಾಡ್ತೇನೆ ನಿಮಗೆ ಆಂ ಹಾಂ ಸರಿ